ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಕನ್ನಡ ಭಾಷೆ ನಮ್ಮೆಲ್ಲರ ತಾಯಿ ಭಾಷೆ ಮಾತೃ ಭಾಷೆಯಾಗಿದೆ ಕನ್ನಡ ಅಮ್ಮ ನಮ್ಮೆಲ್ಲರ ಅಮ್ಮ ಕನ್ನಡ ತಾಯಿ ಇಡೀ ಜಗತ್ತಿಗೆ ಹೆಸರುವಾಸಿ ಆದಂಥ ಭಾಷೆ ಕನ್ನಡ ಭಾಷೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎನ್ನುವ ನಲ್ಮೆಯಂತೆ ನಮ್ಮತೆ ನಮ್ಮ ಭಾಷೆಗೆ ನಮ್ರತೆಯನ್ನು ಸಲ್ಲಿಸುವ ಸಂಸ್ಕೃತಿಯನ್ನ ಹೊಂದಿದ ಭಾಷೆ ನಮ್ಮ ಕನ್ನಡ ಭಾಷೆ ಅದಕ್ಕೆ ಕನ್ನಡ ಕೋಟಿ ಕೋಟಿ ಜನರುಗಳಲ್ಲಿ ಕೆಲವಷ್ಟು ಕನ್ನಡ ಭಾಷೆಯ ಕನ್ನಡ ಭಾಷೆಯನ್ನು ಬೆಳೆಸಿದವರು ಇದ್ದಾರೆ ಮಹಾನ್ ಕವಿಗಳು ಈ ಭಾಷೆಯನ್ನ ಅತ್ಯುತ್ತಮವಾಗಿ ಬೆಳೆಸಿದ್ದಾರೆ ಚಲನಚಿತ್ರ ನಟರು ನಿರ್ದೇಶಕರು ಕವಿಗಳು ಕವಿ ಪುಂಗರು ಕವಿಗಳಲ್ಲಿ ಶ್ರೇಷ್ಠರಾದಂಥವ್ರು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಶಿದ್ದಾರೆ ಕನ್ನಡ ಭಾಷೆಯೆ ಅತ್ಯುತ್ತಮವಾಗಿ ಬೆಳೆದು ಇವತ್ತಿಗೆ ತಾಯಿ ಭಾಷೆಯಾಗಿ ಎಲ್ಲ ಭಾಷೆಗಳಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಂತಿದೆ ಈ ಭಾಷೆಗೆ ಎಷ್ಟೋ ವರ್ಷಗಳ ಇತಿಹಾಸ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸಂಸ್ಕೃತಿಗೆ ನಮ್ಮ ಕನ್ನಡ ಭಾಷೆಯೆ ಇವತ್ತು ಮೂಲವಾಗಿ ನಿಂತಿದೆ ಜನರ ಪ್ರತಿ ನಾಡಿ ಮಿಡಿತಗಳಲ್ಲಿ ಕೂಡ ಈ ಭಾಷೆಯ ಉಗಮ ಮತ್ತು ಸಂಪ್ರದಾಯ ಮತ್ತು ಸಂಸ್ಕೃತಿ ಆತನ ನಾಲಿಗೆಯನ್ನು ಮೇಲೆ ಬರುವ ಶಬ್ದಗಳ ಮನ್ನ ಮೇಲೆ ಬಿಂಬಿಸುತ್ತದೆ ಹೀಗೆ ಅಂದರೆ ಒಬ್ಬ ಮನುಷ್ಯನನ್ನು ನಾವು ಮಾತನಾಡಿಸಿದಾಗ ಅವ್ನ ಸಂಭಾಷಣೆಯು ಹೇಗೆ ಇರ್ತೈತೋ ಅದರ ಮೇಲೆ ಮನುಷ್ಯನನ್ನು ನಾವು ಅಳೀತೀವಿ ನಾ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಎನ್ನುವ ಭಾಷೆ ಮೊದಲು ನಮಗೆ ತಿಳಿಸಿಕೊಡ್ತೈತೀ ಹಾಗೇ ಈ ಸಂಸ್ಕೃತಿ ಕನ್ನಡ ನಮಗೆ ಕಲಿಸಿಕೊಟ್ಟಿದೆ ಕನ್ನಡ ಭಾಷೆ ಅಷ್ಟು ಅದ್ಭುತವಾಗಿ ಇದು ಬೆಳೆದು ಬಂದಿದೆ ಪ್ರತಿಯೊಬ್ಬ ಮನುಷ್ಯ ಈ ಭಾಷೆಯನ್ನ ಭಾಷೆಯಲ್ಲೇ ಅದನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭಾಷೆಯ ಜ್ಞಾನ ಭಾಷೆಯನ್ನು ಬೆಳೆಸುವ ಪರಂಪರೆ ಪ್ರತಿಯೊಬ್ಬರಲ್ಲಿ ಹಾಸು ಹೊಕ್ಕಾಗಬೇಕೆನ್ನುವ ಒಂದು ಮಹಾ ಧ್ಯೇಯ ನಮ್ಮನ್ನು ಇವತ್ತಿಗೂ ಕೂಡ ಇದು ಪ್ರಶ್ನಿಸುತ್ತದೆ ಪರಭಾಷೆಗೆ ಅನ್ನೋಕ್ಕಿಂತ ನಮ್ಮ ಭಾಷೆಯು ಆಡಳಿತ ಭಾಷೆ ಆಗಲಿ ಆಡಳಿತದಲ್ಲಿ ಪ್ರತಿ ನಿಮಿಷದಲ್ಲಿ ಪ್ರತಿ ವಿಷಯದಲ್ಲಿ ಕನ್ನಡ ಭಾಷೆ ಹಾಸುಹೊಕ್ಕಾಗಲಿ ಯಾವ ಪಾಶ್ಚಿಮಾತ್ಯರು ಯಾವ ಇಂಗ್ಲೀಷ್ ಭಾಷೆ ಆಗಲಿ ಯಾವ ಪ್ರೆಂಚ್ ಭಾಷೆ ಆಗಲಿ ಯಾವೂ ಈ ಕನ್ನಡ ಭಾಷೆಗೆ ಸಮನಾದ ಶಬ್ದಗಳೇ ಇಲ್ಲ ಕನ್ನಡ ಭಾಷೆಯ ಅರ್ಥವೇ ಅದ್ಭುತವಾದಂಥ ಅರ್ಥ ನಮ್ಮ ಭಾಷೆಗೆ ಒಂದು ಅಕ್ಷರದಲ್ಲಿ ಒಂದನ್ನೇನಾದರು ನಾವು ಕಾಗುಣಿತವನ್ನು ಬಿಟ್ಟರೆ ಅದು ಅಪಭ್ರಂಶವಾಗುತ್ತದೆ ಹಾಗೇ ಅಷ್ಟು ಮಡಿವಂತಿಕೆಯನ್ನು ಹೊಂದಿದ ಭಾಷೆ ಅಂದರೆ ಅದು ಕನ್ನಡ ಭಾಷೆ ಆ ಕನ್ನಡ ಸಂಸ್ಕೃತಿ ನಾವು ಇವತ್ತು ಹಬ್ಬ ಹರಿದಿನಗಳನ್ನ ಆಚರಿಸುವಾಗ ಆ ಸಂಸ್ಕೃತಿ ಹೇಗಿರುತ್ತವೆ ಅಂದರೆ ಮನುಷ್ಯನನ್ನು ಸಂಭ್ರಮಿಸುವ ಸುಖವನ್ನು ಆ ಸಂಸ್ಕೃತಿ ನೀಡ್ತೆತಿ ಹಬ್ಬ ಹರಿದಿನಗಳು ಸಂತೋಷ ಪಡಿಸ್ಲಿಕ್ಕೆ ಅನೇಕ ನಮ್ಮ ಮುಂದೆ ನಿಂತಂಥ ಎಲ್ಲ ಹಬ್ಬಗಳು ಸ್ ಸಂಸ್ಕಾರ್ವಂತ ಮನುಷ್ಯರನ್ನಾಗಿ ಮಾಡ್ತವೆ ಹಾಗೇ ಇವು ಜನರಿಗೆ ಅನೇಕ ವ್ ಹೊಸ ಹೊಸ ವಿಷಯಗಳನ್ನು ಬಿತ್ತುತ್ತವೆ ಮನುಷ್ಯನ ಬದುಕೇ ಭರವಸೆಯ ಬದುಕು ಅನ್ನುವ ನೀತಿಯ ಸಂದೇಶವನ್ನು ಸಾರುತ್ತವೆ ಅದು ಕನ್ನಡ ಭಾಷೆಯಲ್ಲೇ ಸಿಗುತ್ತದೆ ಕನ್ನಡ ಭಾಷೆ ಎಷ್ಟೋ ಕಾಲದಿಂದ ಬಂದಂಥ ಅನಕ್ಷರಸ್ಥರಿಗೂ ಕೂಡ ಕಾವ್ಯಗಳನ್ನು ಹಾಡ್ತಾರೆ ಹಾಡುಗಳನ್ನೂ ಹಾಡ್ತಾರೆ ಜನಪದಗಳನ್ನೂ ಹಾಡ್ತಾರೆ ಜನರಿಂದ ಜನರ ಬಾಯಿಗೆ ಹಾಡುಗಳನ್ನು ಹಾಡಿ ಶ್ರೀಮಂತಗೊಳಿಸುತ್ತಾರೆ ಅಕ್ಷರ ಬರಲಾರದಂಥ ವ್ಯಕ್ತಿಯ ಕೂಡ ಜಗತ್ತಿನ ತುತ್ತ ತುದಿಯಲ್ಲಿ ನಿಲ್ಲಿಸೂದು ಭಾಷೆ ಆ ಹಾಡು ಆ ಸಂಗೀತ ಆ ಸಾಹಿತ್ಯದಲ್ಲಿ ಇರತಕ್ಕಂಥ ಅಭಿರುಚಿ ಯಾವ ಭಾಷೆಯೊಳಗೂ ಸಿಗಲಾರದು ಅನ್ನುವ ನನ್ನ ಅಭಿಪ್ರಾಯ ಈ ಭಾಷೆ ಈ ಭಾಷೆ ಯಾವ ಭಾಷೆಯನ್ನು ಇದು ಎಲ್ಲ ಭಾಷೆಗಳನ್ನು ಮೀರಿ ನಿಂತಿದೆ ಕಾರಣ ತಾಯಿಭಾಷೆ ತಾಯೇ ಮೊದಲ ಗುರು ಪಾಠಶಾಲೆ ಮೊದಲು ತಾಯಿಯೇ ಗುರು ಅನ್ನುವ ಹಾಗೆ ನಮ್ಮ ಕನ್ನಡ ಭಾಷೆ ಅಷ್ಟೊಂದು ಮೇಲ್ಪಂಕ್ತಿಯಲ್ಲೇ ನಿಂತಿದೆ ಪ್ರತಿಯೊಂದು ಹಂತ ಹಂತದಲ್ಲಿ ಪ್ರತಿಯೊಂದು ಜನರಿಗೆ ಸಲೀಸಾಗಿ ತಿಳೀತಿದೆ ಅದಕ್ಕಾಗಿ ಈಗ ನಮ್ಮ ಕವಿಗಳು ಇದನ್ನು ನಿಮ್ಮ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ಹಿಂದೆ ಕಾವ್ಯ ಪರಿಣಿತರ್ನ ಕನ್ನಡರು ಚತುರರು ಕನ್ನಡ ನಾಡಿನ ಜನರು ಚತುರರು ಕಾವ್ಯ ಪರಿಣಿತರು ಎಷ್ಟು ಸುಂದರವಾದಂಥ ವ್ಯಾಕ್ಯಗಳನ್ನು ಪಂಪ ರನ್ನ ಜನ್ನ ಪೊನ್ನ ಅದ್ಭುತವಾದ ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದಾರೆ ರನ್ನನ ಗದಾಯುದ್ಧ ಪಂಪ ಜನ್ನ ಜನ್ನನ ಯಶೋಧರ ಚರಿತೆ ಅದ್ಭುತ ಸಾಹಿತ್ಯ ಕನ್ನಡದಲ್ಲಿ ಬಿಂಬಿತವಾಗಿರುವುದ್ರಿಂದ ಕನ್ನಡ ಭಾಷೆ ಇನ್ನಷ್ಟು ಶ್ರೀಮಂತಗೊಳಿಸಿದೆ ಮಹಾಕವಿ ರನ್ನ ಈ ಅಕ್ಷರ ಕಲ್ತೆ ಮಹಾಕವಿ ಚಕ್ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದ ಹದಿನಾರು ವರ್ಷಕ್ಕೆ ಕಲಿತ ಶಾಲೆ ಅಕ್ಷರಗಳನ್ನು ಕಲಿತು ಕಾವ್ಯ ಪರಿಣಿತನಾದ ಕವಿಚಕ್ರವರ್ತಿಯಾದ ಕವಿಗಳಲ್ಲಿ ಶ್ರೇಷ್ಠನಾದಂಥವನಾದ ಇವರು ಒಂಬತ್ತನೇ ಹತ್ತನೇ ಶತಮಾನದೊಳಗೆ ಕನ್ನಡವನ್ನು ಸುವರ್ಣಯುಗಗೊಳಿಸಿದಂಥ ಮಹಾನ್ ದಿಗ್ಗಜರಲ್ಲಿ ರನ್ನ ಪೊನ್ನ ಜನ್ನರು ಮೇಧಾವಿಗಳು ಇಷ್ಟೆಲ್ಲ ಈ ಕನ್ನಡ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಮೆರೆದು ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟು ಇವತ್ತಿಗೆ ಕೂಡ ಕನ್ನಡ ಸಾಹಿತ್ಯ ಎಲ್ಲದರಲ್ಲಿ ಮೇಲ್ಪಂಕ್ತಿಯಲ್ಲೇ ನಿಂತಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಜಲ ಈ ಎಲ್ಲ ಮೇಲ್ಪಂಕ್ತಿದಲ್ಲಿ ನಾವು ಅವುಗಳನ್ನು ಕಾಣಬೌದು ಸಾಹಿತ್ಯಕವಾಗ್ಲಿ ನೋಡುವುದಾದ್ರೆ ಪ್ರತಿಯೊಬ್ಬರಿಗೂ ಸಲೀಸಾಗಿ ಆನಂದವನ್ನು ಕೊಡತಕ್ಕಂಥ ಸಂಗೀತ ನೃತ್ಯ ನಾವು ಇತಿಹಾಸವನ್ನು ಕೆಣಕಿ ನೋಡಿದಾಗ ನಮ್ಮ ಕನ್ನಡ ಭಾಷೆ ಪ್ರತಿಯೊಂದು ರಂಗದಲ್ಲಿ ಹಾಸು ಹೊಕ್ಕಾಗಿದೆ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಇದರ ವ್ಯಾಪ್ತಿ ವ್ಯಾಖ್ಯಾನಿಸಿದೆ ಕೊಂಡಿ ಹಂಗೆ ಚಾಚಿದೆ ಪಾರಿಭಾಷಿಕ ಪದಗಳಾಗಲಿ ಇಂಗ್ಲೀಷ್ ಪದಗಳಾಗಲಿ ಒಂದೊಂದು ಪದಗಳು ಸಿಗ್ಬೌದು ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಸಾವಿರಾರು ಕನ್ನಡ ಸಂಪತ್ತನ್ನು ಅಭಿವೃದ್ಧಿಗೊಳಿಸುವಲ್ಲಿ ಈ ಶಬ್ದಗಳ ಭಂಡಾರ ಮಹಾಕವಿ ರನ್ನ ಪೊನ್ನ ಜನ್ನರ ಭಂಡಾರಗಳು ಅದ್ಭುತವಾದಂಥ ಸಾಹಿತ್ಯವನ್ನು ನೀಡಿ ಈ ಸಂಸ್ಕೃತಿಯನ್ನ ಬಿಂಬಿಸಿದೆ ನಂತರ ಕಲಿಯುಗದಲ್ಲಿ ಬರತಕ್ಕಂಥ ನಂತರ ಈ ಸ್ ಪ್ರಸ್ತುತ ಯುಗದಲ್ಲಿ ಬರತಕ್ಕಂಥ ಕುವೆಂಪು ಬೇಂದ್ರೆಯವರು ಇವರೂ ಕೂಡ ಈ ನಾಡಿನ ಸಂಸ್ಕೃತಿಯನ್ನ ಬೆಳೆಸಿ ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ಬೆಳೆಸಿದ್ದಾರೆ ಹೀಗೆ ಕನ್ನಡ ಭಾಷೆ ಎಲ್ಲರ ತಾಯಿ ಭಾಷೆಯಾಗಿ ಮೇಲ್ಪಂಕ್ತಿಯಲ್ಲಿ ಮೆರೆಯಲಿ ಎನ್ನುವ ನನ್ನ ಆಸೆ